ನಾವು ಈಗ ಇರೋ ಜನರುಗಳೆಲ್ಲ ಮಧ್ಯಮ ತಲೆಮಾರು ಅಂತಲೇ ಕರೀತಾರೆ ಯಾಕೆಂದರೆ ಮುಂಚೆ ಎಲ್ಲ ಹಳಬರು ಎಲ್ಲ ಹಳೆ ತಲೆಮಾರುಗಳ ಜನಗಳು ಅಂತ ಕರಿಯೋರು ಮತ್ತು ಇವಾಗ ಹುಟ್ತಿರೋರೆಲ್ಲ ಯುವ ತಲೆಮಾರು ಜನಗಳು ಅಂತ ಹೇಳ್ತಾರೆ ನಾವು ಇವಾಗ ನೈನ್ಟೀನ್ ಯೈಟೀಸ್ ನೈನ್ಟೀನ್ ನೈಂಟೀಸಲ್ಲಿ ಹುಟ್ಟಿರೋರೆಲ್ಲ ನಾವು ಮಧ್ಯಮ ತಲೆಮಾರುಗಳೆಂದು ಕರೀತೀವಿ ಈಗ ನಾವು ಏನು ಇವರಿಗೆಲ್ಲ ಯೂಸ್ಫುಲ್ ಆಗ್ತೀವಿ ಅಂದರೆ ಇವಾಗ ನಮಗೆ ಗೊತ್ತು ನಾವೆಲ್ಲ ಎಷ್ಟು ನೀರನ್ನು ಯೂಸ್ ಮಾಡ್ತಿದ್ವಿ ಆವಾಗೆಲ್ಲ ಮತ್ತು ಇವಾಗಿನ ನೀರಿನ ಪರಿಸ್ಥಿತಿ ಏನಾಗಿದೆ ಮತ್ತು ನಾವು ಹೇಗೆ ಪೆಟ್ರೋಲ್ ಡೀಸಲ್ ಎಲ್ಲ ಯೂಸ್ ಮಾಡ್ತಿದ್ವಿ ಅದೇ ಇವಾಗ ಹೇಗೆ ಪೆಟ್ರೋಲ್ ಡೀಸಲ್ ರೇಟ್ ಎಲ್ಲ ಹೇಗಾಗಿದೆ ಯಾವ ರೀತಿ ನಾವು ಯೂಸ್ ಮಾಡಬೇಕಂತ ನಾವು ಪಾಠ ಸಖತ್ತು ಪಾಠವನ್ನು ಕಲ್ತಿದ್ದೇವೆ ಆಗಲೂ ಮುಂಚೆಯೂ ಕೂಡ ನಾವು ನಾವು ಕರೆಂಟ್ ಎಲ್ಲ ಜಾಸ್ತಿ ಎಲೆಕ್ಟ್ರಿಕ್ ಇದರಿಂದ ಮೂಲಕ ಯೂಸ್ ಮಾಡ್ತಿದ್ವಿ ಆದರೆ ಮುಂದೆ ಇವಾಗ ಹಾಗಿರಲ್ಲ ಎಲ್ಲ ಜಾಸ್ತಿ ಪೊಲ್ಯೂಷನ್ ಆಗುತ್ತೆ ಆದ್ದರಿಂದ ನಾವು ಇವಾಗೆಲ್ಲ ಸೋಲಾರನ್ನು ಅನಾ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಈ ರೀತಿ ನಾವು ಪಾಠವನ್ನು ಕಲಿತು ನಾವು ಮುಂದೆ ಹಿಂದಿನ ತಲೆಮಾರಿನಲ್ಲಿ ಆಗಿದ್ದ ತಪ್ಪನ್ನು ನಾವು ಪಾಠವನ್ನು ಕಲಿತು ನಾವು ಮುಂದಿನ ತಲೆಮಾರಿಗೆ ನಾವು ಹೇಳ್ಕೊಡ್ಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಭೂಮಿ ಮೇಲೆ ಸಮತೋಲನವನ್ನು ಕಾಪಾಡ್ಕೊಬೇಕು ಯಾವ ರೀತಿ ನೀರನ್ನು ವೇಸ್ಟ್ ಮಾಡಬಾರದು ಯಾವ ರೀತಿ ರಿಸೋರ್ಸಸ್ಸನ್ನು ವೇಸ್ಟ್ ಮಾಡಬಾರದು ಇವಾಗ ಪೆಟ್ರೋಲ್ ಡೀಸಲ್ ಆದಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು ಇವಾಗ ನಾವು ಟ್ರಾಫಿಕಲ್ಲೆಲ್ಲ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಗಾಡಿ ಕಾರ್ಗಳನ್ನ ಆನ್ ಮಾಡಿಕೊಂಡು ನಿಂತ್ಕೊಬಾರ್ದು ಆದಷ್ಟು ನಾವು ಆಫ್ ಮಾಡಿ ಆಮೇಲೆ ಟ್ರಾಫಿಕ್ ಬಿಟ್ಟ ಮೇಲೆ ಆನ್ ಮಾಡಿಕೊಂಡು ನಾವು ಗಾಡೀಯನ್ನ ಚಲಾಯಿಸಬೇಕು ಈ ರೀತಿ ಮಾಡೋದ್ರಿಂದ ಪೆಟ್ರೋಲೂ ಸೇವ್ ಆಗುತ್ತೆ ಮತ್ತೆ ಸುಮ್ಮನೆ ಇವಾಗ ನಾವು ಅಂಗಡಿಗೆ ಹೋಗಬೇಕು ಏನು ಒಂದು ಐನೂರು ಮೀಟರ್ ಒಂದು ಒಂದು ಕಿಲೋಮೀಟರ್ ಈ ಲೆಕ್ಕದಲ್ಲಿದ್ದರೆ ನಮ್ಮ ಕೈಯಲ್ಲಿ ಆದರೆ ಆದಷ್ಟು ವಾಕಿಂಗೆ ಮಾಡಬೇಕು ಆವಾಗ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಪೆಟ್ರೋಲ್ನೂ ಸೇವ್ ಮಾಡ್ಬೋದು ಆವಾಗ ಮುಂದಿನ ತಲೆಮಾರುಗಳಿಗೂ ಕೂಡ ಅವರಿಗೂ ಪೆಟ್ರೋಲ್ ಇನ್ನೂ ಸೇವ್ ಆಗಿ ಅವರೂ ಕೂಡ ಯೂಸ್ ಮಾಡ್ಕೋಬೋದು ನೀರೂ ಕೂಡ ಇವಾಗ ನಾವು ಸುಮ್ಮನೆ ಸ್ನಾನ ಮಾಡ್ಬೇಕಾದ್ರೆ ಸುಮ್ಮನೆ ಶವರ್ ಕೆಳಗಡೆ ನಿಂತ್ಕೊಂಬುಟ್ಟಿ ಜಾಸ್ತಿ ಹೊತ್ತು ಅರ್ಧ ಗಂಟೆ ಒನ್ ಅವರ್ ಸ್ನಾನ ಮಾಡ್ತಾರೆ ಈ ರೀತಿ ಮಾಡೋದು ತುಂಬ ತಪ್ಪು ಈಗ ನಾವು ಆದಷ್ಟು ನೀರನ್ನು ಉಳಿಸಿದರೆ ಮುಂದಿನ ತಲೆಮಾರಿಗೂ ಕೂಡ ನೀರು ಅವರಿಗೂ ಗೊತ್ತಾಗುತ್ತೆ ನೀರಿನ ನೀರೆಂದರೆ ಏನು ಅಂತ ನಾವು ಈಗಲೇ ಎಲ್ಲ ಖಾಲಿ ಮಾಡಿಕೊಂಡುಬಿಟ್ಟರೆ ಅವರಿಗೆ ನೀರು ಸಿಗಲ್ಲ ಈ ರೀತಿ ನಾವು ಸಮತೋಲನ ಕಾಪಾಡ್ಕೊಬೇಕು ಮತ್ತು ನಾವು ಪೊಲ್ಯೂಷನ್ ಮಾಡಬಾರದು ಸೌಂಡ್ ಪೊಲ್ಯೂಷನ್ ಮರ ಗಿಡಗಳನ್ನೆಲ್ಲ ಕಡಿಯಬಾರದು ಈವಾ ಇವಾಗ್ ನಾವೆಲ್ಲ ಮರ ಗಿಡಗಳನ್ನೆಲ್ಲ ಕಡ್ಕೊಂಡು ಬಿಡ್ತೀವಿ ಕಾಡಲ್ಲೆಲ್ಲ ಮರಕ್ಕೋಸ್ಕರ ಮುಂದಿನ ತಲೆಮಾರಿಗೆ ಕಾಡೇ ಇರುವುದಿಲ್ಲ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಈ ರೀತಿ ತಲೆ ತೊಂದರೆಗಳನ್ನೆಲ್ಲ ಅವರು ಅನ್ಭವ್ಸ್ಬಾರ್ದು ಅನ್ಬುಟ್ಟಿ ನಾವು ಮಧ್ಯಮ ತಲೆಮಾರೋರು ನಾವು ಸಮತೋಲನಕ್ಕೋಸ್ಕರ ಇವಾಗ ನಾವು ಕಾಡನ್ನು ನೆಡ್ತಾ ಇದ್ದೀವಿ ನಾವು ಮುಂಚೆ ಕರೆಂಟಿಂದ್ದೆಲ್ಲ ಯೂಸ್ ಮಾಡ್ತಿದ್ನಲ್ಲ ಇವಾಗ ನಾವು ಸೋಲಾರ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಮುಂಚೆ ಎಲ್ಲ ನಾವು ಪೆಟ್ರೋಲ್ ಬೈಕ್ ಎಲ್ಲ ಓಡಿಸ್ತಾ ಇದ್ವಿ ಇವಾಗ ನಾವು ಇವಾಗಿನ ಟ್ರೆಂಡ್ ಪ್ರಕಾರ ನಾವು ಚಾರ್ಜಿಂಗ್ ಗಾಡಿಗಳನ್ನ ಚಾರ್ಜಿಂಗ್ ಕಾರ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ ಮುಂಚೆ ಎಲ್ಲ ನೀರು ಜಾಸ್ತಿ ವೇಸ್ಟ್ ಮಾಡ್ತಿದ್ವಿ ಇವಾಗ ನೀರು ಜಾಸ್ತಿ ವೇಸ್ಟ್ ಮಾಡದಲೇ ಕಡಿಮೆ ನೀರನ್ನು ಕಡಿಮೆ ನೀರನ್ನು ಉಪಯೋಗಿಸೋದನ್ನ ಕಲ್ತಿದ್ದೀವಿ ಮತ್ತೆ ಮಡ ಗಿಡಗಳನ್ನು ನೆಟ್ಟು ನಾವು ಪ್ರಾಣಿಗಳಿಗೂನು ತೊಂದರೆ ಕೊಡದಲೇ ಕಾಡನ್ನು ಬೆಳೆಸಬೇಕು ನಾಡನ್ನು ಉಳಿಸಬೇಕು ಅನ್ನೋದನ್ನ ಫಾಲೋ ಮಾಡ್ತಾ ಇದ್ದೀವಿ ಈ ರೀತಿ ಮಾಡೋದರಿಂದ ನಾವು ನಮ್ಮ ರಾಜ್ಯ ನಮ್ಮ ದೇಶವೂ ಕೂಡ ಒಂದು ಒಳ್ಳೆಯ ತಕ್ಕಮಟ್ಟಿಗೆ ಬೆಳೆಯುತ್ತೆ ಯಾಕೆ ಅಂದರೆ ಪ್ರತಿ ಮನುಷ್ಯನಿಗೂನು ಉಸಿರಾಡಕ್ಕೆ ಗಾಳಿ ಬೇಕು ಇಲ್ಲ ನೀರು ಬೇಕು ಇವಾಗ ಮರ ಗಿಡ ನಾವು ನೆಟ್ಟಿದ್ರೆ ತಾನೇ ಮಳೆ ಬರೋದು ಆ ಕಾರಣದಿಂದ ನಾವು ಸಮತೋಲನಾನ ಕಾಪಾಡಕ್ಕೆ ನಾವು ಬುನಾದಿಯನ್ನು ಹಾಕಿದ್ದೀವಿ ಎಂದು ಹೇಳಲು ತಪ್ಪಿಲ್ಲ ಈ ರೀತಿ ನಾವು ಇಂದಿನ ತಲೆಮಾರಿಗೂ ಮತ್ತು ಮುಂದಿನ ತಲೆಮಾರುಗಳಿಗೆ ಯುವ ತಲೆಮಾರುಗಳಿಗೆ ನಾವು ಸಮತೋಲನ ಕಾಪಾಡಲು ನಾವು ಸಹಾಯ ಮಾಡ್ತಿದ್ದೇವೆ